ಹಲೋ ಮಂಜುಳ ಮ್ಯಾಮ್ ಜೊತೆ ಮಾತಾಡ್ತಿರೋದಾ ಇದು ನಿಮ್ಮದು ನಿಮ್ಮದು ಮಗುವಿಗೆ ಆರಾಮಿಲ್ಲ ರೀ ಅವ ಸ್ಕೂಲಿಗೆ ಬಂದು ಕರ್ಕೊಂಡು ಹೋಗ್ತೀರಿ ಯಾಕೋ ಸ್ವಲ್ಪ ತಲೆನೋವು ಅದ ಅನ್ಲತ್ತಾನ್ರಿ ಅದು ಏನೋ ರೀ ಗೊತ್ತಿಲ್ಲ ಈಗ ನಾ ಕ್ಲಾಸಿಗೆ ಹೋದಾಗ ನಂಗೆ ತಲೆನೋವು ಆಗ್ಲತ್ತದ ಅಂತ ಅನ್ಲತ್ತಾನ ಸ್ವಲ್ಪ ಯಾಕೋ ಭಾಳೇ ಮುಂಜಾನಿಂದ ಈಗ ನನ್ನದು ತರ್ಡ್ ಪಿರೆಡ್ ಹಂಗದ ಅವ ಮುಂಜಾನಿಂದಾನೇ ಇರ್ಲತ್ತದ ಅಂತಾನೆ ಅಂತಂದು ದೋಸ್ತ್ರಿಗೆ ಕೇಳ್ದರೆ ಹೇಳಿದನು ಇಲ್ಲ ರೀ ಮ್ಯಾಮ್ ಈಗ ಅದು ನಾನೂ ಕೊನೆಯಲ್ಲ ಈಗ ನನ್ನ ಕ್ಲಾಸ್ ಈಗ ಬಂತು ಅವ್ರು ಮುಂಜಾನೆ ಇದ್ದವರೂನು ಅವ್ರುನೂ ಕೇಳಿರ್ತಾರೆ ಮೋಸ್ಟ್ಲಿ ಅವಾಗ ಹೆಚ್ಚಿಗೆ ಇದ್ದಿಲ್ಲ ಅನುಸ್ತದ ಈಗ ಹೆಚ್ಚಿಗೆ ಆಗ್ಯದ ಅದಕ್ಕೆ ಈಗ ಮತ್ತು ಇನ್ನು ಇಟ್ಕೊಳದು ಬೇಡ ಅಂತ ಅದಕ್ಕೆ ಈಗ ಫೋನ್ ಮಾಡಲತ್ತೀವ್ರಿ ಇಲ್ಲ ರೀ ನಾವು ಹಂಗೇನು ಅಂಜಿಕೆ ಅದು ಏನು ಹಾಕಿಲ್ಲ ರೀ ಅವ್ರಿಗೇನು ಹಂಗೆ ಏನರ ಇತ್ತಂದರೆ ನಾವು ಹೇಳಂತ ಅಂತಿದ್ದೆ ಅದಕ್ಕೆ ಅವ ಈಗ್ನೇ ಈಗ್ಲೇ ಕಂಪ್ಲೇನ್ ಮಾಡಾನವ ನಮ್ಗೆ ಅದಕ್ಕೀಗ ಅವ್ನಿಗೆ ಕಳ್ಸೋಮ ಅಂತ ಈಗ ಪ್ರಿನ್ಸಿಪಾಲ್ ಸರ್ ಏನಂದ್ರು ಅಂದರೆ ಆಯಿತು ಮತ್ತು ಹಾಗಿದ್ರೆ ಇಟ್ಟುಕೋಬೇಡ್ರಿ ಕಳಿಸ್ರೀ ಅಂತಂದರು ಹಂಗೇನು ಅಂಜಿಕೆ ಅದೆಲ್ಲ ಏನು ಹಾಕಲ್ಲ ರೀ ಈ ಪ್ರಿನ್ಸಿಪಾಲ್ ಸರ್ದು ಈಗ ನಾವು ಪರ್ಮಿಷನ್ ತಗೊಂಡೆವು ಈಗ ಅವರಿಗ್ನು ಈಗ ಇಂಫಾರ್ಮ್ ಮಾಡ್ದೆವು ಅವ್ರು ಈಗ ಅವ್ರು ಪೇರೆಂಟ್ಸಿಗೆ ಕರೆಸ್ರಿ ಅಂತಂದರು ಏನಾರು ಇದು ಹಂಗೇನು ಆಗಿರೋಲ್ಲ ಸ್ಕೂಲ್ದಾಗ ಹಂಗೇನ್ ಮಾಡಿರಲ್ಲ ಈಗ ಅವ್ನಿಗೆ ಮೋಸ್ಟ್ಲಿ ಅದು ಅವಾಗಿದ್ದಿಲ್ಲ ಅನ್ಸುತ್ತೆ ಈಗ ಈಗ ಸ್ವಲ್ಪ ಜಾಸ್ತಿ ಆಗ್ಲತ್ತಿರಬೇಕು ಅವನಿಗೆ ಅವಾಗ ನೀವೇ ಅನ್ಲತ್ತೀರಲ್ಲ ಅವಾಗ ಮುಂಜಾನ್ನಾಗ ಕಳಿಸ್ದಾಗ ಅವ ಛಂದ ಇದ್ದನು ಅಂತ ಸೊ ಅವ್ನಿಗೆ ಮುಂಜಾನೆ ಆಗಿಲ್ಲ ಅದು ಈಗ ಸ್ವಲ್ಪ ಏನರ ಹೆಚ್ಚಿಗೆ ಆಗ್ಯಾದ ಅನ್ನಸ್ತದೆ ಅದಕ್ಕೆ ಅವ ಈಗ ಕಂಪ್ಲೇಂಟ್ ಮಾಡದ್ರು ನಾವು ಈಗ ಪ್ರಿನ್ಸಿಪಾಲ್ ಸರಿಗೆ ಕೇಳಿವಿ ಈಗ ನೀವು ಒಂದು ಲೆಟ್ರು ಬರ್ದು ಪ್ರಿನ್ಸಿಪಾಲ್ ಸಾರಿಗೆ ಬಂದು ಕೊಡಿರಿ ಅವರು ಕಳ್ಸ್ತಾರೆ ನಿಮ್ಗೆ ನೀವು ಎಷ್ಟು ಗ ಎಷ್ಟರ ತನಕ ಬರ್ತೀರಿ ಆಯ್ತು ಮ್ಯಾಮ್ ಆದಷ್ಟು ಸ್ವಲ್ಪ ಜಲ್ದಿಯೇ ಬರ್ಲಿಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಅವ ಸ್ವಲ್ಪ ಹೆಡ್ಡೇಕ್ ಅಂತ ಅನ್ಲತ್ತಾನ ಮತ್ತು ಈಗ ಅವ್ನ ಸಲಕ್ಕ ನೀವು ಇಲ್ಲ ಅಂತಂದರೆ ನಿಮ್ಮದು ಮನೆಯವರಿಗೆ ಅವ್ರದ್ದು ಅವ್ರನ್ನು ಅವ್ರ ಫಾದರಿಗಾರೂ ಕಳಿಸಿದ್ರೆ ಆಗ್ತದಾ ನೋಡಿ ಸ್ವಲ್ಪ ಜಲ್ದಿ ಆಯ್ತು ರೀ ಮ್ಯಾಮ್ ನಾವು ಅವ್ನಿಗೆ ಹೇಳಿರ್ತೀವಿ ರೆಸ್ಟ್ ಮಾಡಲಂತಂದು ಹೇಳಿ ಇಲ್ಲ ಇಲ್ಲ ಏನು ಅಳೋದೇನು ಮಾಡಲತ್ತಿಲ್ಲ ಈಗ ಒಂದು ಸ್ವಲ್ಪ ಹೆಡ್ಡೇಕ್ ಅದ ಅಂತೇಳಿ ಮಲ್ಕೊಂಡಾನ ಅವ್ನಿಗೆ ಮಲ್ಗ್ಸೀವಿ ಬೇರೆ ರೂಮ್ದಾಗ ನೀವು ಇಲ್ಲಿಗೆ ಬಂದ್ಮೇಲೆ ಒಂದು ಸತಿ ಕಾಲ್ ಮಾಡಿರಿ ನಿಮ್ಮದು ಅಲ್ಲಿಗೆ ಹೋಗಿ ಪ್ರಿನ್ಸಿಪಾಲ್ ಆಫೀಸ್ದಾಗ ಹೋಗಿ ಅಲ್ಲಿ ಅಲ್ಲ ಕೇಳಿರಿ ಅಲ್ಲಿ ಅಲ್ಲಿ ಅಟೆಂಡರ್ ಏನು ಇರ್ತಾರೆ ಅವರು ನಿಮಗೆ ಗೈಡ್ ಮಾಡ್ತಾರೆ ಮ್ಯಾಮ್ ಅಲ್ಲಿ ನಾ ಯಾಕಂದ್ರೆ ಕ್ಲಾಸ್ದಾಗ ಇರ್ತೀನಿ ನನಗೆ ಕಾಲ್ ರಿಸೀವ್ ಮಾಡ್ಲಿಕ್ಕೆ ಆಗೋಲ್ಲ ನೀವು ಅಲ್ಲಿಗೆ ಬಂದ್ಮೇಲೆ ಅವರು ಅಟೆಂಡರ್ ಇರ್ತಾರೆ ಅಲ್ಲಿ ಅವ್ರ ಜೊತೆ ಸರಿ ರೀ ಓಕ್ ತ್ಯಾಂಕ್ ಯು ಮ್ಯಾಮ್ ತ್ಯಾಂಕ್ ಯು